ನಮ್ಮ ಬಳಿ ಎಲ್ ಪಿ ಜಿ ಸಂಪರ್ಕ ಇದೆ ಇದಕ್ಕಿಂತ ಮೊದಲು ನಾವು ಕಟ್ಟಿಗೆಯಲ್ಲಿ ಅಂದರೆ ಕಟ್ಟಿಗೆ ಕಟ್ಟಿಗೆಯನ್ನು ಈ ಒಲೆಯ ಮುಖಾಂತರ ನಮ್ಮ ಮನೇಲಿ ಅಡುಗೆ ಮಾಡ್ತಾಯಿದ್ವಿ ಕಟ್ಟಿಗೆಯಲ್ಲಿ ಅಡುಗೆ ಅಡುಗೆ ಮಾಡುವಾಗ ಅಂದರೆ ಮಳೆಗಾಲದಲ್ಲಿಯ ಒಲೆ ಹಚ್ಚಲು ಬೆಂಕಿ ಹಚ್ಚಲು ತುಂಬ ಕಷ್ಟ ಆಗ್ತಾಯಿತ್ತು ಬೇಗ ಉರಿತಾ ಇರಲಿಲ್ಲ ಸೌದೆ ಮಳೆಯಲ್ ನೆಂದಾಗ ಬೇಗ ಉರಿಯೋಲ್ಲ ಬೆಂಕಿ ಹಚ್ಕೊಳಲ್ಲ ಹೊಗೆ ಜಾಸ್ತಿ ಬರ್ತಾ ಇದ್ವು ಕಣ್ಣುಗಳೆಲ್ಲ ಉರಿ ಆಗ್ತಾಯಿತ್ತು ಹೌದು ಇದರಿಂದ ಕಣ್ಣುಗಳು ಉರಿಯಾಗಿ ಆ ಹೊಗೆ ಹೊಟ್ಟೆ ಒಳಗೆ ಸೇರಿ ಅನಾರೋಗ್ಯ ಸಮಸ್ಯೆಯೂ ಬರ್ತಾಯಿದ್ವು ಈ ಒಂದು ಸಮಸ್ಯೆ ಆಗಲಿ ಒಲೆಯಿಂದ ನಮಗೆ ಸಮಸ್ಯೆ ಅಂತಂದರೆ ಮಳೆಗಾಲದಲ್ಲಿ ಮಾತ್ರ ಬರ್ತಾಯಿತ್ತು ಯಾಕಂದರೆ ಬಿಸಿಲಿಗೆ ಮಳೆಗೆ ಕಟ್ಟಿಗೆಗಳು ಸೌದೆ ಒಣಗೋಗಿ ಬೇಗ ಬೆಂಕಿ ತಗುಲ್ತಾ ಇರಲಿಲ್ಲ ಇದರಿಂದ ಸಮಸ್ಯೆ ಆಗ್ತಾಯಿತ್ತು ಇನ್ನು ಬೇಸಿಗೆ ಕಾಲದಲ್ಲಿ ಆದರೆ ಯಾವುದೇ ಸಮಸ್ಯೆ ಇರ್ತಾ ಇರಲಿಲ್ಲ ಕಟ್ಟಿಗೇಲಿ ತುಂಬ ಚೆನ್ನಾಗ್ ಆಗಿತ್ತು ಬೆಂಕಿ ಹಚ್ಚಿದ್ ತಕ್ಷಣ ಹಚ್ಕೊಳ್ತಾ ಇತ್ತು ಯಾವುದೇ ಒಂದು ತೊಂದರೆ ಆಗ್ತಾಯಿರಲಿಲ್ಲ ಇನ್ನು ಎಲ್ ಪಿ ಜಿ ಎಲ್ ಪಿ ಜಿ ಮತ್ತು ಕತ್ತಿಗೆ ಸ್ ಕಟ್ಟಿಗೆಗೆ ಹೋಲ್ಕೆ ಮಾಡಿದ್ರೆ ಕಟ್ಟಿಗೆ ಸೌದೆಯ ಮೂಲಕ ಅಡುಗೆ ತುಂಬ ರುಚಿಕರ ಆಗಿರ್ತಾ ಇತ್ತು ತುಂಬ ಚೆನ್ನಾಗ್ ಇರ್ತಾ ಇತ್ತು ಆರೋಗ್ಯಕ್ಕೆ ತುಂಬ ಒಳ್ಳೇದು ಅಂದರೆ ಇದ್ರಲ್ಲಿ ಕಟ್ಟಿಗೆಯಲ್ಲಿ ಮಾಡೋದು ನಿಧಾನ ಆದರೂ ರುಚಿ ಮಾತ್ರ ತುಂಬ ಚೆನ್ನಾಗ್ ಇರ್ತಾ ಇತ್ತು

ಅಂದರೆ ಕಟ್ಟಿಗೆಯಲ್ಲಿ ಮಾಡೋಕ್ಕಿಂತ ಎಲ್ ಪಿ ಜಿಯಲ್ಲಿ ತುಂಬ ಫಾಸ್ಟಾಗಿ ಮಾಡ್ಬೌದು ತುಂಬ ಬೇಗ ಮಾಡ್ಬೌದು ಈ ಎಲ್ ಪಿ ಜಿಯಲ್ಲಿ ಏನು ಬೇಕಾದರೂ ಎಲ್ಲಿ ಬೇಕಾದರೂ ಮಾಡ್ಬೌದು ಮನೆ ಒಳಗಡೆಯೂ ಮಾಡ್ಬೌದು ಮನೆ ಹೊರ್ಗಡೆಯೂ ಮಾಡ್ಬೋದು ಸಿಲಿಂಡ್ರು ಮುಖಾಂತ್ರ ಎಲ್ ಪಿ ಜಿ ಕನೆಕ್ಷನ್ ಕೊಟ್ಕೊಂಡು ಆದರೆ ಈ ಸೌದೆ ಸೌದೆಯಲ್ಲಿ ಒಂದೇ ಜಾಗ್ದಲ್ಲಿ ಮಾಡಬೇಕು ಸೌದೆಯಲ್ಲಿ ಮಾಡೋದರಿಂದ ಕೆಂಡಗಳು ಕೆಳಗಡೆ ಬೀಳ್ತಾವೆ ಕೆಂಡಗಳು ಎಲ್ ಪಿ ಜಿಯಲ್ಲಿ ಏನು ಪ್ರಾಬ್ಲಮ್ ಇಲ್ಲ ಎಲ್ ಪಿ ಜಿಯಲ್ಲಿ ಪಾತ್ರೆಗಳಿಗೆ ಮಸಿ ಅನ್ನೋದು ತಾಗೋಲ್ಲ ಬೇಗ ಕ್ಲೀನ್ ಮಾಡೋದಕ್ಕೆ ತುಂಬ ಈಸಿ ಇದ್ರಲ್ಲಿ ಎಲ್ ಪಿ ಜಿಯಲ್ಲಿ ಅಡುಗೆ ಸ್ವಲ್ಪ ಟೇಶ್ಟು ಕಡಿಮೆ ಇನ್ನು ಸೌದೆಗೆ ಹೋಲಿಸ್ಕೊಂಡ್ರೆ ಇದರಲ್ಲಿ ಅಡುಗೆ ತುಂಬ ಚೆನ್ನಾಗ್ ಟೇಸ್ಟ್ ಇರ್ತದೆ ತುಂಬ ಚೆನ್ನಾಗಿರುತ್ತೆ ಅಡುಗೆ ಅದ್ರಲ್ಲಿ ಬಳಸಿರೊ ಪದಾರ್ಥಗಳು ಮುದ್ದೆ ಸಾರು ತುಂಬ ಚೆನ್ನಾಗಿರುತ್ತೆ ಇನ್ನು ಮುದ್ದೆ ಒಲೆಯಲ್ಲಿ ಮಾಡಿದ್ರೆ ಕಟ್ಟಿಗೆ ಮೂಲಕ ತುಂಬ ಚೆನ್ನಾಗಿರುತ್ತೆ ಟೇಶ್ಟ್ ಆಗಿ ಈಗ ಹ್ಞೂ ಆರೋಗ್ಯಕ್ಕೂ ಒಳ್ಳೇದು ಇದರಲ್ಲಿ ಎಲ್ ಪಿ ಜಿಯಲ್ಲಿ ಮಾಡಿದ್ರೆ ಗ್ಯಾಸಲ್ಲಿ ಮಾಡಿದ್ರೆ ಮುದ್ದೆ ಅಷ್ಟೊಂದು ಟೇಸ್ಟ್ ಇರೋಲ್ಲ ಈ ಎಲ್ ಪಿ ಜಿಯಲ್ಲಿ ಮಾಡೋದ್ರಿಂದ ಪಾತ್ರೆಗಳು ತೊಳೆಯೋದು ತುಂಬ ಸುಲಭ ಆದರೆ ಕಟ್ಟಿಗೆಗೆ ಹೋಲಿಸ್ಕೊಂಡ್ರೆ ತುಂಬ ಸುಲಭ ಕಟ್ಟಿಗೆಯಲ್ಲಿ ಏನಾಗುತ್ತೆ ಅಂತಂದರೆ ವ ನಾವು ಮಾಡೋವಾಗ ಬೂದಿ ಬೂದಿಯಾಚೆಗೂ ಬೂದಿ ಬಂದು ಬೂದಿ ಬೂದಿ ಬಂದು ಬೂದಿ ಅಂದರೆ ಬೂದಿ ಅಂತಂದ್ರೆ ಹೊಗೆ ಹೊಗೆ ಬಂದು ಕಟ್ಟಿಗೆಯಲ್ಲಿ ಹೊಗೆ ಬಂದು ಪಾತ್ರೆಗಳಿಗೆ ತಾಗುತ್ತೆ ತಾಗೋದ್ರಿಂದ ಪಾತ್ರೆಗಳೆಲ್ಲ ಕಪ್ಪಗೆ ಆಗುತ್ತೆ ಇವು ತೊಳೆಯೋದು ತುಂಬ ಕಷ್ಟ ಹಾಂ ಇದರಿಂದ ತೊಂದ್ರೆಯೂ ಅನುಭವ್ಸಿದ್ವಿ ಇವಾಗ ಪ್ರೆಸೆಂಟ್ ನಮ್ಮ ಮನೇಲಿ ಎಲ್ ಪಿ ಜಿ ಇರೋದರಿಂದ ತುಂಬ ಚೆನ್ನಾಗಿ ಬೇಗ ಅಡುಗೆ ಆಗುತ್ತೆ ರುಚಿ ಕಡಿಮೆ ಆದರೆ ಸೇಫ್ಟಿಗೆ ಬೇಕಲ್ಲಾ ಹಾಂ ಎರಡು ಅನುಭವವೂ ನಮ್ಗೆ ಆಗಿದೆ ಎರಡೂ ತುಂಬ ಚೆನ್ನಾಗಿದೆ ಈ ಕಟ್ಟಿಗೇಯು ತುಂಬ ಚೆನ್ನಾಗಿದೆ ಎಲ್ ಪಿಗೂ ತುಂಬ ಚೆನ್ನಾಗಿದೆ